ಯೋಗಭ್ಯಾಸ ಮಾಡೋದರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವ್ಯಕ್ತಿಗಳಿಗೆ ಯೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅಂತ ಈ ಯೋಗದಿಂದ ಅದೊಂದು ಲಾಭ ನಮಗೆ ಸಿಗುತ್ತೆ ಅಂತ ನಾನೇಳೋದಕ್ಕೆ ಇಷ್ಟಪಡ್ತಿನಿ ಮಕ್ಕಳಿಗೆ ಮತ್ತು ಓದೋದರಲ್ಲಿ ತುಂಬ ನೆನಪಿನ ಶಕ್ತಿ ಕೂಡ ಸಿಗುತ್ತೆ ಹೆಣ್ಣುಮಕ್ಳಿಗೆ ದಿನ ರೀತಿ ದಿನಪೂರ್ತಿ ಹೆಣ್ಣುಮಕ್ಳು ಕೆಲಸ ಮಾಡ್ತನೇ ಇರ್ತರೆ ಅವರಿಗೆ ಆರಾಮ್ ಅನ್ನೋದು ಸಿಗೋದೇ ಇಲ್ಲ ಅಂತಹ ಹೆಣ್ಮಕ್ಳು ಬೆಳಗ್ಗೆ ಎದ್ದ ಕೂಡಲೆ ಒಂದು ಹದಿನೈದ್ರಿಂದ ಇಪ್ಪತ್ತು ನಿಮಿಷ ಯೋಗ ಮಾಡೋದರಿಂದ ತುಂಬಾ ಶಕ್ತಿ ಕೊಡುತ್ತೆ ಅಂತ ಸಹ ನಾನೇಳೋದಕ್ಕೆ ಇಷ್ಟಪಡ್ತಿನಿ ಮತ್ತು ಇದರಿಂದ ಒಂದು ಉತ್ತಮ ಆರೋಗ್ಯ ಎಲ್ಲರಿಗೂ ಸಿಗುತ್ತೆ ಎಲ್ಲ ರೀತಿಯ ವಯಸ್ಸಿನವ್ರಿಗು ಇದರಿಂದ ಉತ್ತಮ ಆರೋಗ್ಯ ಸಿಗುತ್ತೆ ಅನ್ನೋದಕ್ಕೆ ಅನ್ನೋದನ್ನು ಸಮೇತ ನಾನೇಳ್ತಿನಿ ಹಾಗಾಗಿ ಈ ಒಂದು ಯೋಗ ದಿನವನ್ನು ವಿಶ್ವ ಯೋಗ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾಯಿದಿವಿ ಜೂನ್ ಇಪ್ಪತ್ತೊಂದನೇ ತಾರೀಕು ಹಾಗಾಗಿ ಯೋಗ ಮಾಡೋದರಿಂದ ವಿಭಿನ್ನ ವಯಸ್ಸು ಅಂತಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ಎಲ್ಲರಿಗು ಸಮೇತ ಇದು ತುಂಬಾ ಲಾಭದಾಯಕವಾಗಿದೆ ಅಂತ ಹೇಳೋದಿಕ್ಕೆ ನಾನಂತು ತುಂಬಾ ಇಷ್ಟಪಡ್ತಿನಿ